ಅಂದರೆ ನಾನೀಗ ಹೌಸ್ವೈಫ್ ಅಲ್ವ ಈ ಮನೆಕೆಲಸ ಎಲ್ಲ ಆದಮೇಲೆ ಫ್ರೀ ಇರ್ತದಲ್ಲ ಹಾಗಾಗಿ ಈ ತೋಟಗಾರಿಕೆ ನಾನು ಹವ್ಯಾಸವಾಗಿ ತೊಗೊಂಡದ್ದು ಅಂದರೆ ಆ ಫ್ರೀ ಇದ್ದ ಟೈಮಲ್ಲೆಲ್ಲ ಗಿಡ ನೆಡುವುದು ಗಿಡಗಳನ್ನೆಲ್ಲ ಆರೈಕೆ ಮಾಡುವುದು ಅದೆಲ್ಲ ಮಾಡ್ತಾ ಇರ್ತೇನೆ ಅದು ನನಗೆ ಖುಷಿ ಸಿಗ್ತದೆ ಅಂದರೆ ನಮ್ಮ ಮನೆ ಹತ್ತಿರ ಒಬ್ಬರು ಇದು ಅಂದರೆ ಅದಕ್ಕೆ ಪ್ರೇರಣೆ ಅಂದರೆ ನಮ್ಮ ಮನೆ ಹತ್ತಿರ ಒಬ್ಬರು ಇದ್ದಾರೆ ಅವರ ಮನೆಯನ್ನು ಹತ್ತಿರ ನೋಡಿದರೆ ಅಷ್ಟು ಚಂದ ಎಲ್ಲ ಹೂವಿನ ಗಿಡ ಎಲ್ಲ ಯಾರು ಬಂದರೂ ಹೇಳುವುದು ನಿಮ್ಮ ಮನೆಗೆ ಬಂದ ಕೂಡಲೇ ಅಷ್ಟು ಎಷ್ಟು ಚಂದ ತೋರ್ತದೆ ಹೂವಿನ ಗಿಡ ಎಲ್ಲ ಅಷ್ಟು ಚಂದ ನೋಡ್ಕೊಳ್ಳುವವರು ಅದು ನನಗೆ ಪ್ರೇರಣೆ ಬಂದದ್ದು ಹಾಗೆ ನಾನು ಒಂದು ಅದನ್ನು ಹವ್ಯಾಸವಾಗಿ ತೆಗೊಂಡದ್ದು